ತೋಟದ ನಿರ್ಮಾಣಕ್ಕಾಗಿ ಸಹಾಯ ಮಾಡಿದ ಅನುಭವ ಅಂದರೆ ನನ್ನದು ನಮ್ಮ ಮನೆ ಹಿಂದೆಯೇ ತೋಟ ಇದೆ ಮೀನ್ಸ್ ನಮ್ಮದೇ ಅದು ತೋಟ ಅಲ್ಲಿ ಸೋ ನಾನು ಎಮ್ ಎಸ್ ಸಿ ಇನ್ ಬಾಟ್ನಿ ಮಾಡಿರೋದರಿಂದ ನನಗೆ ಚೂರು ಗಾರ್ಡನಿಂಗ್ ಬಗ್ಗೆ ತುಂಬ ಇಷ್ಟ ಫೇವ್ರೆಟ್ ಹಾಬಿ ಅಂತ ಹೇಳ್ಬೌದು ಸೋ ನಮ್ಮ ಅಮ್ಮನೂ ತುಂಬ ಇಷ್ಟ ಪಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣನೇ ತೋಟ ಹೋಗಿ ನೀರು ಹಾಕೋದು ಅಲ್ಲಿ ಮಣ್ಣು ಸರ್ಸೋದು ಎಲ್ಲ ಮಾಡೋದು ನಮ್ಮ ನನ್ನದು ಮತ್ತು ನಮ್ಮ ಅಮ್ಮಂದು ಫೇವ್ರೆಟ್ ಹಾಬಿ ಆಗಿರುತ್ತೆ ಸೋ ಅಲ್ಲಿ ನಮ್ಮ ಮನೆ ಹಿಂದೆ ಹೋಗಿ ಯಾ ಆಲ್ ಟೈಪ್ಸ್ ಆಫ್ ಎಲ್ಲ ತರಹದ ಪ್ಲಾಂಟ್ಸ್ಗಳು ಎಲ್ಲ ತರಹದ ಗಿಡ ಮರಗಳು ಆಮೇಲೆ ಪುಷ್ಪಗಳನ್ನು ನಾವು ತುಂಬ ಬಿತ್ತುತ್ತೀವಿ ಆಮೇಲೆ ಮತ್ತು ಅದೇ ನಮ್ಮದು ನಾರ್ಮಲ್ ಅಂದರೆ ಒಂದು ಗಿಡಾನ ನಾವು ಹ ಹಾಕಲೇ ಬೇಕಾಗುತ್ತೆ ಒನ್ ವೀಕ್ ಆದರೂ ಟೂ ವೀಕ್ಸ್ಲ್ಲಿ ನಾವು ಒಂದಾದರೂ ಗಿಡಾನ ನೆಡ್ತೀವಿ ಆಮೇಲೆ ಅಂದರೆ ಒಂದು ಚೆನ್ನಾಗಿ ಒಂದು ಎನ್ವೈರ್ನಮೆಂಟ್ನ ನಾವು ಕ್ರಿಯೇಟ್ ಮಾಡ್ಬೋದು ಗಿಡ ಮರಗಳು ಇರಲೇಬೇಕು ಆಮೇಲೆ ಗಿಡ ಮರದ ಸಹಾಯಕ್ಕಾಗಿ ನಾನು ಮಾಡಿದ ಕೆಲಸ ಅಂದರೆ ನೀರು ಹಾಕೋದು ಆಮೇಲೆ ಮಣ್ಣು ಎಲ್ಲ ಸರ್ಸೋದು ನೀರು ಹಾಕಿ ಅದನ್ನ ಚೆನ್ನಾಗಿ ಕಲ್ಸೋದು ಅದ್ರ ಜೊತೆಗೆ ಗೊಬ್ಬರ ಆಮೇಲೆ ಫರ್ಟಿಲೈಜರ್ಸ್ನ ಮಿಕ್ಸ್ ಮಾಡಿ ಹಾಕೋದು ಆಮೇಲೆ ರೋಸ್ ರೋಸಸ್ಗಳಿಗೆ ರೋಸ್ ಮಿಕ್ಸ್ಚರ್ ಹಾಕೋದು ಆಮೇಲೆ ಕೊಕಲ್ ಕೋಕನೆಟ್ ಶೆಲ್ ಇರುತ್ತಲ್ಲ ತೆಂಗಿನಕಾಯಿ ಶೆಲ್ ಇರುತ್ತಲ್ಲ ಅದ್ರಿಂದು ಪುಡಿ ಮಾಡಿ ಹಾಕೋದು ಆಮೇಲೆ ಪಾಟ್ಸ್ಗಳಲ್ಲಿ ಡ್ರಾಪ್ಟಿಂಗ್ ಅದೆಲ್ಲ ಮಾಡಕ್ಕಿರುತ್ತಲ್ಲ ಡ್ರಾಪ್ಟಿಂಗ್ ಎಲ್ಲ ಮಾಡೋದು ಅದೆಲ್ಲ ಸಹಾಯ ಮಾಡ್ತೀನಿ ನಮ್ಮ ಅಮ್ಮನಿಗೆ ಡ್ರಾಪ್ಟಿಂಗ್ ಅದು ಪಾಟರಿ ಅದಕ್ಕೆಲ್ಲ ತುಂಬ ಸಹಾಯ ಮಾಡ್ತೀನಿ ಅವ್ರ ಜೊತೆಗೇ ನಾನು ಮಾಡ್ತೀನಿ ಯಾಕಂದರೆ ನನಗೂ ಇಷ್ಟ ಗಾರ್ಡನಿಂಗ್ ಮಾಡೋದು ಅದೆಲ್ಲ ಸೋ ಗ್ರಾಪ್ಟಿಂಗ್ ಮಾಡೋದರಲ್ಲಿ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅದು ಕಟ್ ಮತ್ತೆ ಅದನ್ನು ಜಾಯಿಂಟ್ ಮಾಡೋದು ಅದೆಲ್ಲ ಇರುತ್ತಲ್ಲ ಅದರಲ್ಲಿ ತುಂಬ ಕೆಲಸ ಹಿಡಿಯುತ್ತಲ್ಲ ಅದಕ್ಕೆಲ್ಲ ತುಂಬ ಸಹಾಯ ಮಾಡ್ತೀನಿ ನಾನು ಸಹಾಯ ಸಲಹೆ ಕೊಡೋದು ಒಂದೇ ಅಂದರೆ ಅದನ್ನು ಡೈಲಿ ಪ್ರಾಪರ್ ಆಗಿ ಕಟ್ ಮಾಡ್ತಿರಬೇಕು ಅಂದರೆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನ ಕಟ್ ಮಾಡ್ತಿರಬೇಕು ಕಟ್ ಮಾಡ್ತಿದ್ದರೆ ಅದು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ರೋಜ್ ರೋಜ್ ಚೆನ್ನಾಗಿ ರೋಜ್ ಮರ ತುಂಬ ಚೆನ್ನಾಗಿ ಬೆಳಿಬೇಕಂದರೆ ಅದಕ್ಕೆ ರೋಜ್ ಮಿಕ್ಸ್ಚರ್ ಹಾಕಬೇಕು ಫರ್ಟಿಲೈಜರ್ಸ್ ಇರುತ್ತೆ ಆಮೇಲೆ ತೋಟ ಮಾಡುವಾಗ ಮೋಸ್ಟ್ ಇಂಪಾರ್ಟೆಂಟ್ ತಿಂಕ್ ಏನಂದರೆ ಜಾಸ್ತಿ ಫರ್ಟಿಲೈಜರ್ಸ್ನ ಹಾಕಬೇಕು ಹಾಕ್ಬಾರದು ಅದು ಎಷ್ಟು ರೇಷ್ಯೋ ಅಲ್ಲಿ ಇರುತ್ತಲ್ಲ ಅಷ್ಟೇ ರೇಷ್ಯೋದಲ್ಲೆ ಹಾಕಬೇಕು